ಕನ್ನಡ ಭಾಷೆಯಲ್ಲಿ ದಿನನಿತ್ಯ ಆಡು ಮಾತಿನಲ್ಲಿ ಬಳಕೆಯಾಗುವ ಸಾಮಾನ್ಯ ಪದಪುಂಜಗಳು ಹಾಲು ಹಂಬಲಿಸು ಹಾವು ಹಣೆ ಹಾಸು ಹರಡು ಹರಿ ಹಲವು ಹಲ್ಲಿಲ್ಲದ ಹೊರೆ ಹೂವು ಹಕ್ಕಿ ಹತ್ತು ಹುಲಿ ಹೆಚ್ಚು ಹೋಗು ಹಂದರ ಹಗಲು ಹರಸು ಹುದುಗು ಹುಬ್ಬು ಹಿರಿಯ ಹದುಳ ಹೆಮ್ಮೆ ಹಿರಿದು ಹಬ್ಬುವಿಕೆ ಎಣ್ಣೆ ಗದ್ದೆ ಸೇರಿದನು ಹೀರಿದನು ಇರುವ ಆಜ್ಞಾಪನೆ ಅಲೇಖ ಅವಗ್ರಾಹ ಅಭಿಲಾಷ ಅಪರ ರಾತ್ರಿ ಇಳಾ ಬಿಳಿಪು ಅಚ್ಚತೆ ಅಗಸಾಲೆ ಅಂದುಗೆ ಅಂಗುಟ ಅಗಸೆ ಅಬಿಸಂಗ ಅಭ್ಯುದಯ ಆಯೋಗ ಆರಾಮ ಈಜು ಉಡಾವಣೆ ಉಮ್ಮತ್ತ ಉದ್ದಟ ಉಚ್ಚಂಗಿ ಉತುಪತಿ ಅನುಭವ ಆದಿ ಉತ್ತಮ ಉನ್ನತಿ ದುಷ್ಟ ಹೊಗಳು ಆಡಂಬರ ಆಧುನಿಕ ಆರಂಭ ಇಂಚರ ಇಹಲೋಕ ಸುಪ್ರಸಿದ್ಧ ಉಪಕಾರ ಊರ್ಜಿತ ಒಡೆಯ ಕನಸು ಭೀತಿ ಮಿತ ಸುಗಂಧ ಅಕ್ಷಯ ಅದೃಷ್ಟ ನೋವು ಅಭಿಮಾನ ಅಭ್ಯಾಸ ಅಮೂಲ್ಯ ಅವಶ್ಯಕ ಆತಂಕ ಆಯಾಸ ಆರೋಗ್ಯ ಸಂಶಯ ಉತ್ತಮ ಪ್ರಯೋಜಕ ಉಪಯೋಗ ಅಭಿಮಾನ ಸಾವಕಾಶ ಮಬ್ಬು ಮೂರ್ಖ ದಾಕ್ಷಿಣ್ಯ ನಾಶ ಪ್ರಜ್ಞೆ ಪುರಸ್ಕಾರ ಪ್ರಾಮಾಣಿಕತೆ ಬಾಲ್ಯ ಬೆಳಕು ಸಂಭವ ಭಾಗ್ಯ ಮೃದು ಯಶಸ್ವಿ ರೀತಿ ಕೃತಜ್ಞ ಗೌರವ ಜಂಗಮ ಟೊಳ್ಳು ಬೈಗು ಧೈರ್ಯ ನಿಶ್ಚಿತ ನ್ಯಾಯ ಪೂರ್ಣ ಪ್ರೋತ್ಸಾಹಕ ಭಕ್ತ ಮಬ್ಬು ಇರುಳು ಮಿತ್ರ ಮೌಲ್ಯ ಯೋಚನೆ ರೋಗ ಚೇತನ ಗುಣ ವಿದೇಶಿ ಆಭರಣ ಹಿಗ್ಗು ಪ್ರೀತಿ ವ್ಯವಹಾರ ವಿಜ್ಞಾಪನೆ ಸದುಪಯೋಗ ಸಾಧಾರಣ ಸೂರ್ಯೋದಯ ಸ್ವಾವಲಂಬನೆ ಹೀನ ಅಂಕುಶ ಅಡ್ಡ ಅತ್ಯಾಕರ್ಷಕ ವಿದ್ವಾನ್ ಅಬಲೆ ವಿಶ್ವಾಸ ಆದಾಯ ಆಮದು ಆಯುಧ ಆಹಾರ ಉದಯ ಎಲ್ಲವು ಒಡೆಯ ಶಾಖ ಸಹಿತ ಕೆಲವು ಕ್ರೂರಿ ಖ್ಯಾತಿ ಗಮ್ಯ ಚಳಿಗಾಲ ಈಗ ನುಡಿಗಟ್ಟುಗಳು ಅಟ್ಟಕ್ಕೇರಿಸು ಗುಡ್ಡವನ್ನು ಬೆಟ್ಟ ಮಾಡು ಕಂಬಿ ಕೀಳು ನೀರಿನ ಮೇಲೆ ಹೋಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂಗಲಾಚು ಎತ್ತಿ ಕಟ್ಟು ಎದೆಗುಂದು ಕಣ್ಣು ತಪ್ಪಿಸು ಕಣ್ಮುಚ್ಚು ಕಥೆ ಕಟ್ಟು ತಳಿರು ತೋರಣ ದಂಗಾಗು ದಿಕ್ಕು ತೋರದಾಗು ದಿಕ್ಸೂಚಿ ದಿಕ್ಕೆಟ್ಟು ಪುಡಿ ಪುಡಿಯಾಗು ಬಿರುಮಳೆ ಭವಿಷ್ಯ ಬಿದ್ದು ಹೋಗು ಮೂಕ ಪ್ರೇಕ್ಷಕ ಸಿಡಿದೇಳು ಹೌಹಾರು ಹೊಂಚಿಕೆ ಹೂಡು ಕತ್ತಿಮಸೆ ಕಷ್ಟ ಕೋಟಲೆ ಕೈ ಕೊಡು ಬೆನ್ನು ತಟ್ಟು ಹೊಂಚು ಹಾಕು ನಾಯಿ ಜನ್ಮ ತಲೆದೂಗು ಮೈಮರೆ ನಿಟ್ಟುಸಿರು ಬಿಡು ಶತಾಯ ಗತಾಯ ಹೊಟ್ಟೆ ಉರಿ ಕಾಲಿಗೆ ಬುದ್ಧಿ ಹೇಳು ಗಂಟಲು ಕಟ್ಟು ಹೊಂಚು ಹಾಕು ವಿಷ ಕಾರು ಕಣ್ತೆರೆ ಕಾಡು ಪಾಲಾಗು ಬೆಲೆಬಾಗು ಬೆನ್ನು ತಟ್ಟು ಮುಖ ಕಪ್ಪಾಗು ಅಡ್ಡ ಹಾದಿ ಹಿಡಿ ಅಡ್ಡಗಾಲು ಹಾಕಿ ಆಕಾಶ ಕಳಕೊಂಡು ಬೀಳು ಉಂಡಮನೆಗಳ ಎಣಿಸು ಅಂಗೈ ಅರಗಿಳಿ ಕಣ್ಣಿಡು ಕಾಲು ಕೆದರು ಕಾಲ ಮೇಲೆ ನಿಲ್ಲು ಕಾಲು ಹಿಡಿ ಕಿವಿ ಕಚ್ಚು ಅರ್ಧಚಂದ್ರ ಪ್ರಯೋಗ ಮಾಡು ಕೆಂಡ ಕಾರು ಕೈಯಲ್ಲಿ ಕಡ್ಡಿಕೊಟ್ಟು ಹೇಳು ಕೈ ನೋಡು ಕೈ ಮೇಲೆ ಕೈ ಹಾಕು ಬೆನ್ನು ಹತ್ತು ಕೈಗೂ ಬಾಯಿಗೂ ಜಗಳ ಹಚ್ಚು ಕೈ ಚಾಚು ಕೈಯಾಸೆ ಮಾಡು ಗಾಳಿಗೆ ತೂರು ಗಿಳಿ ಓದು ಗುಟ್ಟು ರಟ್ಟು ಮಾಡು ಅಂಗೈ ನೆಲ್ಲಿ ಗುಡಾರ ಹೂಡು ಟೊಂಕಕಟ್ಟು ತಲೆದೂಗು ಹೊಟ್ಟೆಯಲ್ಲಿ ಹಾಕಿಕೋ ತಲೆಯಾಡಿಸು ಬೆನ್ನು ತಟ್ಟು ಮೂಲೆ ಗುಂಪಾಗು ಶಿಸ್ತಿನ ಸಿಪಾಯಿ ಬೆತ್ತದ ರುಚಿ ನೋಡು ಗಂಟಲು ಬಿಗಿ ಮೂಗಿಗೆ ತುಪ್ಪ ಹಚ್ಚು ಹನುಮಂತನ ಬಾಲ ಹೃದಯ ಕಲ್ಲಾಗು ಗಾಳಿ ಗೋಪುರ ಕಟ್ಟು ಗಣಪತಿ ಪೂಜೆ ಮಾಡು ಒರೆಗೆ ಹಚ್ಚು ಕಚ್ಚೆಕಟ್ಟು ಕಟ್ಟುಕಥೆ ಅಜ್ಜಿ ಕಥೆ ತಲೆಮಾಸದವ ಅಂಗೈನೆಲ್ಲಿ ಅಂತರ್ಲಾಗ ಹಾಕು ಅಡ್ಡದಾರಿ ಹಿಡಿ ಅನ್ನಕ್ಕೆ ಕಲ್ಲು ಹಾಕು ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊ ಹುಣ್ಣಿಮೆಗೊಮ್ಮೆ ಅರೆದು ಕುಡಿಸು ಅಳಿಲು ಸೇವೆ ಉಭಯ ಸಂಕಟ ಎಡವಿದ ಕಡ್ಡಿ ಎತ್ತದಿರು ಎದೆ ಭಾರವಾಗು ಎದೆಯ ಮೇಲಿನ ಭಾರ ಇಳಿ ಎದೆಯ ಮೇಲೆ ಕೈಯಿಟ್ಟು ಹೇಳು ಎರಡು ಬಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಳ್ಳು ನೀರು ಬಿಡು ಏಳು ಕೈಲಿ ಕೆರೆಯ ನೀರು ಕುಡಿದವ ಏಳು ತಿಂಗಳಲ್ಲಿ ಹುಟ್ಟಿದವ ಕಂಕಣಬದ್ಧನಾಗು ಕಡಿವಾಣ ಹಾಕು ಕಣ್ಣಿಗೆ ಮಣ್ಣೆರಚು ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡು ಕಣ್ಣೀರಿನಲ್ಲಿ ಕೈ ತೊಳೆ ಕಣ್ಣು ತಾಗು ಕಣ್ಮಣಿ ಕತ್ತಿಮಸೆ ಕಪಾಳ ಮೋಕ್ಷ ಕಪಿ ಮುಷ್ಟಿ ಕಬ್ಬಿಣದ ಕಡಲೆ ಕಲ್ಲು ಹಾಕು ಕಾಲಿಗೆ ಬುದ್ಧಿ ಹೇಳು ಕಿಡಿ ಕಾರು ಕಿವಿ ಕಚ್ಚು ಕುತ್ತಿಗೆ ಕೊಯ್ಯಿ ಕೂಪ ಮಂಡೂಕ ಕೈ ಕೊಡು ಕೈ ಬಿಸಿ ಮಾಡು ಗಂಟು ಕಟ್ಟು ಗಂಟು ತಿನ್ನು ಗಾಳಿಗೆ ತೂರಿ ಬಿಡು ಗುಡ್ಡವನ್ನು ಬೆಟ್ಟ ಮಾಡು ಟೋಪಿ ಹಾಕು ತಣ್ಣೀರೆರಚು ತಲೆ ತಪ್ಪಿಸು ತಲೆ ಬೋಳಿಸು ತಲೆ ಮೇಲೆ ಕೂರಿಸು ತಲೆ ಇಲ್ಲ ಎಳ್ಳಷ್ಟು ಧೂಪ ಹಾಕು ಹದ್ದಿನ ಕಣ್ಣು ಬೆಟ್ಟ ಅಗೆದು ಇಲಿ ಹಿಡಿದಂತೆ ಮುಖಕ್ಕೆ ಮಂಗಳಾರತಿ ಮಾಡು ಕಟ್ಟು ಮಾಡು ಮೈಯೆಲ್ಲಾ ಕಣ್ಣಾಗಿರು ಗುಡ್ಡಕ್ಕೆ ಕಲ್ಲು ಹೊಡೆದರು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಮೂಗುದಾರ ತೊಡಿಸು ಕಿವಿಯಲ್ಲಿ ಗಾಳಿಯೂದು ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಬೆಳ್ಳಿ ಚಮಚದಲ್ಲಿ ಹುಟ್ಟಿದವನು ಬಂದ ದಾರಿಗೆ ಸುಂಕವಿಲ್ಲ ಕೂಸಿಗೆ ಮುಂಚೆ ಕುಲಾವಿ ಹೊಲಿಸು ಕೆರೆದು ಒಳಗಿನ ಕಲ್ಲು ಅಡ್ಡಗಾಲು ಹಾಕು ಸ್ವರ್ಗ ಒಂದೇ ಗೇಣು ಉಪ್ಪು ಖಾರ ಹಚ್ಚಿ ಹೇಳು ಎಲ್ಲರ ನಾಲಿಗೆ ಮೇಲಿರು ಉಗುರು ಉಗುರಲ್ಲಿ ಹೋಗುವುದಕ್ಕೆ ಕೊಡಲಿ ತೆಗೆದುಕೊ ಮೂಗಿನ ನೇರಕ್ಕೆ ಮಾತನಾಡು ಬೆನ್ನಿಗೆ ಇರಿ ಪುಸ್ತಕದ ಬದನೆಕಾಯಿ ತೊಡೆತಟ್ಟಿ ನಿಲ್ಲು ನೀರಿಗೆ ಹಾಕು ನಾಲಿಗೆ ಬಿಗಿಹಿಡಿ ಪಂಚಾಂಗ ಓದು ಭೂಮಿಗೆ ಭಾರ ಮಂಕು ಬೂದಿ ಎರಚು ಮೂಗಿನ ಮೇಲೆ ಬೆರಳಿಡು ಮೈಯೆಲ್ಲಾ ಕಣ್ಣಾಗು ಮೈಯೆಲ್ಲಾ ಕಿವಿಯಾಗು ರೈಲು ಬಿಡು ಸೊಪ್ಪು ಹಾಕು ಮೊಲದ ಕೊಂಬು ಹುಳಿ ಹಿಂಡು ಉತ್ಸವ ಮೂರ್ತಿ ಎತ್ತಂಗಡಿಯಾಗು ಎರಡು ನಾಲಿಗೆ ಓಬಿರಾಯನ ಕಾಲ ಒಡಕು ಹಣೆಯವ ಕಣ್ಣು ಹಾಯಿಸು ಭಗೀರಥ ಪ್ರಯತ್ನ ಅಡ್ಡಗಾಲು ಹಾಕು ತಿರುಕನ ಕನಸು ಪುಕ್ಕ ಕತ್ತರಿಸು ರಕ್ತ ಹೀರು ಖಾರವಾಗು ಕಣ್ಣು ಕಣ್ಣು ಬಿಡು ಇತಿಶ್ರೀ ಹಾಡು ಪಾಷಾಣ ಹೃದಯ ಬತ್ತಿಯಿಡು ಒಡಕುಬಾಯಿ ಮೂಲೆ ಗುಂಪಾಗು ಶಿಸ್ತಿನ ಸಿಪಾಯಿ ಬೆತ್ತದ ರುಚಿ ನೋಡು ಗಂಟಲು ಬಿಗಿ ಮೂಗಿಗೆ ತುಪ್ಪ ಹಚ್ಚು ಮುಖದ ನೀರಿಳಿಸು ಹಣ್ಣಾಗು ನೆಗೆದುಬೀಳು ಕೈ ಕಚ್ಚು ಕಟ್ಟಿಟ್ಟ ಬುತ್ತಿ ಉರಿ ಹೊತ್ತಿಸು ಸುಳಿ ಸುಮಾರು ಎತ್ತಿದ ಕೈ ಎರಡು ಬಗೆ ತಂಪು ಹೊತ್ತಿನಲ್ಲಿ ನೆನೆ ಗಾಳ ಹಾಕು ಕೈ ಸುಡು ತಿರುಕನ ಕನಸು ಚಳ್ಳೆ ಹಣ್ಣು ತಿನ್ನಿಸು ಜನ್ಮ ಜಾಲಾಡು ದ್ರಾವಿಡ ಪ್ರಾಣಾಯಾಮ